ನನ್ನ ಫಶ್ಟ್ ಪ್ರೋಡಕ್ಟ್ ಬಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಏನಂದರೆ ಅದು ಕುಡ್ತಾ ಕುಡ್ತಿ ಬಂದು ತುಂಬ ತುಂಬ ಚೆನ್ನಾಗಿತ್ತು ಹೇಗೆ ಚೆನ್ನಾಗಿತ್ತು ಅಂದರೆ ನನ್ನ ಮಗಳಿಗೆ ಕುಡ್ತಾ ತರಿಸಿದ್ದೆ ಅವಳಿಗೆ ಅವ್ಳಿಗೇ ಸೈಝ್ಗಾಗಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ಳಿಗೆ ಅಷ್ಟು ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದ್ದಳು ಅವ್ಳ ಮುಖಕ್ಕೆ ಹಾಕ ಬಣ್ಣ ಆಗಲಿ ಆಮೇಲೆ ಅವಳ ಸೈಝಾಗಲಿ ಒಂದು ಫಿಟ್ಟಿಂಗಾಗಲಿ ಎಲ್ಲಾ ಎಲ್ಲಾ ಅಚ್ಕಟ್ಟಾಗಿತ್ತು ಹಾಗೆ ಅದು ಜೊತೆಗೆ ನನಗೂ ತರಿಸಿದ್ದೆ ಎರಡು ಎರಡು ಆರ್ಡ್ರ್ ಮಾಡಿದ್ದೆ ನನಗೂ ಕುಡ್ತಾ ಬಂದಿತ್ತು ಕುಡ್ತಾ ಅಂದರೆ ಫುಲ್ ಸೆಟ್ ಬಂದಿತ್ತು ಅಂದರೆ ಪ್ಯಾಂಟು ಬಂದಿತ್ತು ಟಾಪು ಬಂದಿತ್ತು ದುಪ್ಪಟ್ಟನೂ ಬಂದಿತ್ತು ಯಾಕಂದರೆ ದುಪ್ಪಟ್ಟ ಇಲ್ಲದಿರ ಹಾಕ್ಕೊಂಡ್ರೆ ನಮ್ಮ ಮನೆಯಲ್ ಬೈತಾರೆ ದುಪ್ಪಟ್ಟ ಇಲ್ಲದಿರ ಚೂಡಿದಾರ್ ಹಾಕ್ಕೊಂಡ್ರೆ ಕುಡ್ತಾ ಹಾಕ್ಕೊಂಡ್ರೆ ಬೈತಾರೆ ಅದಕ್ಕೋಸ್ಕರ ಫುಲ್ ಸೆಟ್ ಇರುವಂಥದು ತರಿಸಿದ್ದೆ ಅಂದೇ ಪ್ರೈಸ್ ಕೂಡ ತುಂಬ ಅಂದರೆ ದುಡ್ಢು ಕೂಡ ತುಂಬ ಕಮ್ಮಿ ಇತ್ತು ಬೆಲೆ ಕಮ್ಮಿ ಇತ್ತು ನನ್ನ ಮಗಳುದ್ ಬಟ್ಟೆ ಕೂಡ ಬೆಲೆ ಬೆಲೆ ಕಮ್ಮಿ ಇತ್ತು ತುಂಬ ಅದ್ರ ಕಲರ್ ಚೆನ್ನಾಗಿತ್ತು ನನ್ನ ನನ್ನ ಬಟ್ಟೆ ಕಲ ಬಣ್ಣ ತುಂಬ ಚೆನ್ನಾಗಿತ್ತು ಏನೂ ಹಾ ಒಗೆದ್ರು ಓ ಬಟ್ಟೆ ಒಗುದ್ರು ಕೂಡ ಅದ್ರ ಬಣ್ಣ ಹೋಗಲಿಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂತು ಬಟ್ಟೆ ಮಾತ್ರ ಇವ ಈ ನಾನು ತೊಗೊಂಡು ಒಂದು ವರ್ಷ ಆದರೂ ಕೂಡ ಇವಾಗೂ ಕಲರೂ ಬಣ್ಣ ಹೋಗಿಲ್ಲ ಅದರ ಬಣ್ಣ ಹೋಗಿಲ್ಲ ಅಷ್ಟು ಚೆನ್ನಾಗಿ ನನಗೆ ಇಷ್ಟ ಆಯಿತು ಕುಡ್ತಾ ಅಂದರೆ ತುಂಬ ಚೆನ್ನಾಗಿರತ್ತೆ ಇನೀ ಆನ್ಲೈನಲ್ಲಿ ಕುಡ್ತಾ ಆರ್ಡ್ರ್ ಮಾಡ್ಬೋದು ಅಷ್ಟ್ ಚೆನ್ನಾಗಿರತ್ತೆ ಪ್ರೋಡಕ್ಟ್ಸ್ ಕುಡ್ತಾ ಮಾತ್ರ ತುಂಬ ತುಂಬ ಚೆನ್ನಾಗಿರತ್ತೆ ಯಾಕಂದರೆ ನನ್ನ ಮಗಳಿಗೇ ನಾನು ಮಾ ನಾ ಪಾ ಅಂಗ್ಡಿಗೆ ಹೋಗಿ ತಗೊಳೋಕ್ ಹೋದ್ರೆ ಕಲರ್ ಬಣ್ಣ ಇಷ್ಟ ಆಗಲ್ಲ ಸೈಝ್ ಇಷ್ಟ ಆಗಲ್ಲ

ಪಿಂಕ್ ಕಲರು ಅಂದರೆ ಪಿಂಕ್ ಕಲರ್ ಫ್ಲ ಹೂವುಗಳು ಎಲ್ಲಾದ್ರಲ್ಲೂ ಪಿಂಕ್ ಕಲರ್ ಹೂವು ಇತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೂವು ಆಮೇಲೆ ಗೋಯ್ ಬಂಗಾರ್ದಂಥ ಕಲರ್ದಲ್ಲಿ ಬಣ್ಣದಲ್ಲಿ ಲೈ ಗೆರೆಗಳು ಮತ್ತು ದುಪ್ಪಟ್ಟ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ದೊಡ್ಡದಾಗಿತ್ತು ದುಪ್ಪಟ್ಟ ಕೂಡ ಮಗುಗೆ ಆರಾಮಾಗಿ ಕುತ್ಕೊಳೋದಕ್ಕೆ ಎದ್ದೆಳೋದಕ್ಕೆ ಫ್ರೀಯಾಗಿತ್ತು ಟೈಟ್ ಇರಲಿಲ್ಲ ಲೂಸಾಗಿ ಅಂತ ಅಂಥ ಲೂಸು ಇರಲಿಲ್ಲ ಅಂಥ ಟೈಟು ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನಂದು ಕುಡ್ತಾ ಆದರೆ ಅದ್ರ ಕಲರ್ ತುಂಬ ತುಂಬ ಚೆನ್ನಾಗಿತ್ತು ನಂದು ಕುಡ್ತಾ ಬಂದು ರೇ ನನ್ನ ಕುಡ್ತಾ ಬಂದು ವೈಟ್ ಕ ಬಿಳಿ ಕಲರ್ ಬಿಳಿ ಬಣ್ಣ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಿಳಿ ಬಣ್ಣ ನನಗೆ ತುಂಬ ತುಂಬ ಚೆನಾಗಿತ್ತು ಆ ಬಿಳಿ ಬಣ್ಣದ ಮೇಲೆ ಕೆಂಪು ಕೆಂಪು ಹೂವುಗಳ್ ಥರದ್ದು ಒಂದು ತ್ರೆಡ್ದು ದಾರದಲ್ಲಿ ಡಿಸೈನ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ಖುಷಿ ಆಯಿತು ನಿಜವಾಗ್ಲು ನನಗೆ ಅದರ ಬೆಲೆ ಆಗ್ಲಿ ಕಲರ್ ಆಗಲಿ ಎಲ್ಲ ಎಲ್ಲ ಇಷ್ಟ ಆಯಿತು ಅದರಿಂದ ನಾನು ಇವಾಗ ಆನ್ಲೈನಲ್ಲಿ ಕುಡ್ತಾಸ್ ಜಾಸ್ತಿ ಆಡ್ರ್ ಮಾಡ್ತಾಯಿದ್ದೀನಿ